ಯಾವ ಬೆಳೆನೆ ಯಾವಾಗ ನಾಟಿ ಮಾಡೋದು ಅಂದ್ರೆ ನಾವು ನಿರ್ಧರಿಸು ಹೇಗೆ ನಿರ್ಧರಿಸುತ್ತೇವೆ ಅಂದರೆ ನಾವು ಬೆಳೆಯುವ ಬೆಳೆ ಮೇಲೆ ಹೋಗ್ತದೆ ಈಗ ನಾವು ಭತ್ತವನ್ನೂ ಬೆಳಿಬೇಕು ಅಂಥೇಳಿ ನಿರ್ಧರ್ಸಿದ್ರೆ ಅದಕ್ಕೆ ಉತ್ತಮವಾದ ಪ ಸ್ತಾ ಸಮಯವೆಂದರೆ ನಾವು ಮೇ ತಿಂಗಳಲ್ಲಿ ಮುಂಗಾರು ಪೂರ್ವ ನಾಟಿ ಮಾಡಿದರೆ ನಮಗೆ ಮುಂಗಾರಿಗೆ ಮೇ ತಿಂಗಳಲ್ಲಿ ನಾವೂ ಬೀಜಗಳನ್ನ ಬಿತ್ತಿ ನೆಲ ಸಣ್ಣ ಮಾಡಿ ಬೀಜಗಳನ್ನ ಬಿತ್ತಿ ಸಿದ್ಧವಾಗಿದ್ದರೆ ಜೂನ್ ತಿಂಗಳಲ್ಲಿ ಮಳೆ ಪ್ರಾರಂಭವಾದ ಕೂಡಲೆ ಉತ್ತಮವಾಗಿ ಬೆಳೆದು ನೀರು ನೀರಿನ ಸಂಪ್ ಸೌಕರ್ಯ ದೊರೆತು ಇದನ್ನೂ ನಾವು ಉತ್ತಮವಾದ ಫಸ್ಲನ್ನ ಪಡಿಬೋದು ಹಾಗೆಯೇ ಶುಂಠಿ ಮತ್ತು ಜೋಳ ರಾಗಿ ಇವುಗಳ ಇವುಗಳು ತುಂಬ ನೀರನ್ನೂ ಬಿಡುವ ಈ ಕಬ್ಬು ಇವುಗಳು ತುಂಬ ನೀರಿನ ನೀರಿನಿಂದ ಆಶ್ರಯ ಪಡೆಯುವ ಬೆಳೆ ಆಗಿತ್ತು ಇದನ್ನು ನಾವು ಜೂನು ಜೂನ್ ತಿಂಗಳಲ್ಲಿ ಮಾಡಿದರೆ ತುಂಬವಾಗಿ ಒಳ್ಳೆಯದು ಹಾಗಾಗಿ ಕಬ್ಬು ಕಬ್ಬು ಇದು ಮಳೆಗಾಲದ ನಂತರ ಬೆಳೆವ ಮಳೆಗಾಲದ ಮಧ್ಯಂತರದಲ್ಲಿ ಮಳೆ ಕಡಿಮೆ ಆಗ್ತಾಯಿರ್ಬೇಕಾದ್ರೆ ಬೆಳೆಯುವ ಬೆಳೆಯಾಗಿದೆ ಮತ್ತು ನೀವು ಕಂಗು ತೆಂಗು ಇವುಗಳು ಹಂಗೆ ನಾವೂ ಹೆಚ್ಚು ಕಮ್ಮಿ ಜೂನ್ ಅಗೊಸ್ಟು ಸಪ್ಟೆಂಬರ್ ತಿಂಗಳಲ್ಲಿ ಮಳೆ ಮುಗೀತಾ ಬರಬೇಕಾದ್ರೆ ಇದನ್ನೂ ನಾಟಿ ಬೆಳಿಬೆ ಬೆಳೆದ್ರೆ ನಮಗೆ ಅದಕ್ಕೆ ಅಷ್ಟೇನೂ ಮಳೆಯ ಅವಶ್ಯಕತೆ ಇರುವುದಿಲ್ಲ ಗೋಧಿ ಇವುಗಳಿಗೆ ಮಳೆಯ ಅವಶ್ಯಕತೆ ಇರುವುದಿಲ್ಲ ಆದ್ದರಿಂದ ನಾವು ಈ ಇದನ್ನು ಅಗಸ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ನಾಟಿ ಮಾಡಿದರೆ ಉತ್ತಮ ಅದೆ ತಿ ಅದೇ ರೀತಿ ಈ ಭತ್ತಕ್ಕೆ ಮಳೆ ತುಂಬ ಮಳೆ ನೀರು ನೀರಿನ ತುಂಬ ಅವಶ್ಯಕತೆ ಇರುತ್ತದೆ ಆದ್ದರಿಂದ ಉತ್ತಮವಾದ ಮತ್ತು ಇನ್ನೂ ಎರಡನೇ ಬೆಳೆಯಾಗಿ ನಾವು ಹಿಂಗಾರು ಹಿಂಗಾರಿನ ಹಿಂಗಾರಿನ ಟೈಮಲ್ಲಿ ದೀಪಾವಳಿ ಟೈಮಲ್ಲಿ ಇದನ್ನ ಇದನ್ನು ಬೆಳೆ ಬೆಳ್ಸಿ ಬೆಳೆಸಿದ್ರೆ ನಮ್ಗೆ ಈಗ ಆಗುತ್ತಿರೋ ಬೆಳೆವ ಸಾಧ್ಯತೆ ಇದೆ ಎರಡನೇ ಕೃಷಿಯನ್ನು ಮಾಡ್ಬೌದು ಇದೇ ರೀತಿ ನಾವು ಬೆಳೆ ಬೆಳೆಯ ಮೇಲೆ ಇದನ್ನು ಅವಲಂಬಿಸಲು ಅವಲಂಬಿಸಿರ್ತದೆ